ಹಲೋ ಸ್ವಾದಿಶ್ ಹೋಟೆಲ್ ಅಲ್ಲವಾ ಹಾಂ ನಮ್ಮ ಮನೇಲಿ ಒಂದು ವಿಶೇಷ ಕಾರ್ಯಕ್ರಮ ಇದೆ ಈ ತಿಂಗಳು ಹದಿನೈದನೇ ತಾರೀಕಿನಂದು ನಮ್ಮದು ಚಿಕ್ಕಮ್ಮನ ಮಗಳದ್ದು ನಿಶ್ಚಿತಾರ್ಥ ಪ್ರೋಗ್ರಾಮ್ ಇದೆ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಹಾಗಾಗಿ ಊಟದ ವ್ಯವಸ್ಥೆಗೋಸ್ಕರ ಫೋನ್ ಮಾಡಿರೋದು ನಮ್ಮದೊಂದು ನೂರೈವತ್ತು ಜನರಿಗೆ ಊಟಕ್ಕೆ ಎಷ್ಟು ಆಗುತ್ತೆ ಅಂದರೆ ನಮಗೆ ತುಂಬ ಐಟಮ್ಸ್ ಬೇಕು ಅಂದರೆ ವೆಜ್ ಮತ್ತು ನಾನ್ ವೆಜ್ ಎರಡರಲ್ಲಿ ಕೂಡ ವೆಜ್ಜಲ್ಲಿ ಮತ್ತು ನಾನ್ ವೆಜ್ಜಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ನಿಮ್ಮ ಹೋಟೆಲ್ನಲ್ಲಿ ನಮಗೆ ಬೇಕಾಗಿರೋದು ವೆಜ್ಜಲ್ಲಿ ಉಪ್ಪಿನಕಾಯಿ ಪಲ್ಯ ಗೋಬಿ ಪನ್ನೀರ ಇಡ್ಲಿ ಸಾಂಬಾರು ಅನ್ನ ಪಾಯಸ ಇಷ್ಟು ಸಾಕು ಮತ್ತು ನಾನ್ ವೆಜ್ಜಲ್ಲಿ ಚಿಕನಲ್ಲಿ ಚಿಕನ್ ಸಾಕು ಮಟನ್ ಏನು ಬೇಡ ಪಲ್ಯ ಉಪ್ಪಿನ್ಕಾಯಿ ಕಬಾಬ ಗೀ ರೋಸ್ಟು ಮತ್ತು ಇಡ್ಲಿ ಇಡ್ಲಿಗೆ ಗ್ರೇವಿ ಬಿರ್ಯಾನಿ ರೈಸ್ ಮತ್ತು ಸಾಂಬಾರು ಮತ್ತು ಪಾಯಸ ಇಷ್ಟೂ ಎಷ್ಟು ಆಗುತ್ತೆ ನಿಮ್ಮ ಒಂದು ಪ್ಲೇಟಿಗೆ ಒಂದು ಪ್ಲೇಟ್ ಊಟಕ್ಕೆ ಎಷ್ಟು ಆಗುತ್ತೆ ನಮಗೆ ನೂರೈವತ್ತು ಜನರಿಗೆ ಬೇಕು ನೂರೈವತ್ತು ಜನ ಅಂದರೆ ನೀವು ಒಂದು ಇನ್ನೂರು ಜನ ಸುಧಾರಿಸಬೇಕಾಗುತ್ತೆ ಒಂದು ನೂರೈವತ್ತರಿಂದ ಇನ್ನೂರು ಜನ ಆಗಬಹುದು ಅಂದರೆ ನೀವು ಅಷ್ಟಕ್ಕೆ ಮಾಡಿ ಕೊಡಿ ಯಾಕೆ ಅಂತ ಹೇಳಿದರೆ ಹೇಳಲಿಕ್ಕೆ ಆಗುದಿಲ್ಲ ನಮ್ಮದು ಫ್ಯಾಮಿಲಿ ಸ್ವಲ್ಪ ದೊಡ್ಡದಿದೆ ಸ್ವಲ್ಪ ಹೊರಗಡೆಯಿಂದೆಲ್ಲ ಬರ್ತಾರೆ ಜನ ನಮ್ಮ ಮನೇಲಿ ಪ್ರೋಗ್ರಾಮ್ ಎಲ್ಲ ಮನೆಯಲ್ಲೇ ಆಗುವುದು ಅಂದರೆ ವ್ಯವಸ್ಥೆ ಎಲ್ಲ ಇದೆ ಹಾಗೆ ಮತ್ತು ನಿಮ್ಮದು ಕ್ಯಾಟ್ರಿಂಗ ಕ್ಯಾಟ್ರಿಂಗ್ ಬಡಿಸ್ಲಿಕ್ಕೆಲ್ಲ ಅವರೇ ಬರ್ತಾರೆ ಅಲ್ಲವಾ ಬಂದರೆ ಒಳ್ಳೆಯದು ನಮಗೆ ಅಂದರೆ ಫಂಕ್ಷ ಫಂಕ್ಷನ್ ಎಲ್ಲ ನಮ್ಮ ಮನೆಯಲ್ಲೇ ಆಗುದರಿಂದ ಯಾರು ಅಷ್ಟು ಫ್ರೀ ಇರುವುದಿಲ್ಲ ನೀವು ಬಂದರೆ ಎಲ್ಲ ಒಳ್ಳೆ ಆಗುತ್ತೆ ಮತ್ತು ಊಟದ ವ್ಯವಸ್ಥೆ ಎಲ್ಲ ಚಂದ ಆಗಿರಬೇಕು ಅಂದರೆ ಟೇಸ್ಟ್ ಎಲ್ಲ ಒಳ್ಳೆ ಇರಬೇಕು ಫುಡ್ ಅದೆಲ್ಲ ಯಾವುದು ಕಂಪ್ಲೇಂಟ್ ಏನು ಬರಬಾರ್ದು ಯಾಕೆ ಅಂತೇಳಿದರೆ ಹೊರಗಡೆಯಿಂದೆಲ್ಲ ಔಟ್ಸೈಡಿಂದೆಲ್ಲ ಬರ್ತಾರೆ ಅಂದರೆ ನಮ್ಮದು ಫ್ಯಾಮಿಲಿ ಎಲ್ಲ ಬಾಂಬೇ ಬೆಂಗ್ಳೂರು ಆ ಕಡೆಯಿಂದ ಬರುವವರು ಸ್ವಲ್ಪ ಫುಡ್ ಎಲ್ಲ ಟೇಶ್ಟ್ ಇದ್ದರೆ ಒಳ್ಳೆಯ ಒಳ್ಳದ ಒಳ್ಳೆಯದಾಗಿರುತ್ತೆ ಅಂದರೆ ನಮ್ಮದು ಕಬಾಬ ಮತ್ತು ಗೀ ರೋಸ್ಟ್ ಸ್ವಲ್ಪ ಖಾರ ಖಾರ ಆಗಿದ್ದರೆ ಸ್ವಲ್ಪ ಒಳ್ಳೆಯದು ಸ್ವಲ್ಪ ಖಾರವಾಗಿ ಸ್ಪೈಸಿಯಾಗಿರಬೇಕು ಮತ್ತು ರೈಸಲ್ಲಿ ಬಾಯ್ಲ್ಡ್ ರೈಸ್ ಸಾಕು ವೈಟ್ ರೈಸ್ ಬೇಡ ಬಾಯ್ಲ್ಡ್ ರೈಸ್ ಸಾಕು ಬಿರ್ಯಾನಿ ಸ್ವಲ್ಪ ಟೇಶ್ಟಿಯಾಗಿ ಸ್ಪೈಸಿಯಾಗೆಲ್ಲ ಇರಬೇಕು ಮತ್ತು ಪಾಯಸ ಪಾಯಸ ಸ್ವಲ್ಪ ಸ್ವೀಟ್ ಆಗಿ ಸ್ವೀಟ್ ಸ್ವಲ್ಪ ಕಡಿಮೆ ಆಗಿರಬೇಕು ಅಂದರೆ ಮೀಡಿಯಮ್ ಮೀಡಿಯಮ್ ಮೀಡಿಯಮ್ ಸ್ವೀಟ್ ಇದ್ದರೆ ಸಾಕು ಜಾಸ್ತಿ ಸ್ವೀಟ್ ಏನು ಬೇಡ ಅಂದರೆ ಹೇಗೆ ನಿಮ್ಮದು ಒಂದು ಪ್ಲೇಟಿಗೆ ಎಷ್ಟು ಯಾವ ರೀತಿ ರೇಟ್ ಹಾಕ್ತೀರಿ ಯಾಕೆ ಅಂತ ಹೇಳಿದರೆ ನಮಗೆ ಕಡಿಮೆಯಲ್ಲಿ ಮಾಡಿ ಕೊಡಬೇಕು ಯಾಕೆ ಅಂತೇಳಿ ನಾವು ನಿಮ್ಮದು ರೆಗ್ಯುಲರ್ ಕಸ್ಟಮರ್ ಹೋಟ್ಲಿಗೂ ಬರ್ತಾ ಇರ್ತೇವೆ ಯಾವುದೇ ಫಂಕ್ಷನ್ ಇರುವಾಗ ನಾವು ನಿಮ್ಮನ್ನೇ ಕರೆಯುವುದು ಊಟ ಊಟದ ವ್ಯವಸ್ಥೆಗೆಲ್ಲ ಕ್ಯಾಟ್ರಿಂಗ್ ಎಲ್ಲ ನಿಮ್ಮದೇ ಇರುತ್ತೆ ಅಂದರೆ ಊಟ ನೀವು ಬಂದರೆ ನಿಮ್ಮದು ಬಡಿಸುವವರೆಲ್ಲ ಬಂದರೆ ಸ್ವಲ್ಪ ನಮಗೆ ಸುಲಭ ಆಗುತ್ತೆ ಯಾಕೆ ಅಂತೇಳಿದರೆ ಅಲ್ಲಿ ಊಟ ಊಟದ ಬೇರೆ ಫ್ಯಾಮಿಲಿ ಅವರು ಬರುದರಿಂದ ನಮಗೆ ನೀವೆಲ್ಲ ಬಡಿಸಿಯುದ್ರಿಂದ ಸ್ವಲ್ಪ ನಮ್ಮದು ಕೆಲಸ ಎಲ್ಲ ಮಾಡ್ಲಿಕ್ಕೆ ಸುಲಭ ಆಗುತ್ತೆ ಮತ್ತು ನಮಗೆ ಟೈಮ್ ಅಂದರೆ ಒಂದು ಒಂದು ಗಂಟೆಗೆ ಸರಿಯಾಗಿ ಒಂದು ಗಂಟೆ ಒಳಗಡೆ ಎಲ್ಲ ಬಂದರೆ ಸಮಯಕ್ಕೆ ಸರಿಯಾಗಿ ಬಂದರೆ ಬೇಗ ಊಟ ಎಲ್ಲ ಮುಗಿಯುತ್ತೆ ಅಂದರೆ ನಮ್ಮದು ಪ್ರೋಗ್ರಾಮ್ ಎಲ್ಲ ಬೇಗ ಮುಗಿಯುತ್ತೆ ಊಟದ ಸಮಯ ಕರೆಕ್ಟ್ ಒಂದು ಗಂಟೆಗೆಲ್ಲ ಸ್ಟಾರ್ಟ್ ಆದರೆ ನೀವು ಸ್ವಲ್ಪ ಹನ್ನೆರಡು ಗಂಟೆಗೆ ಬಂದರೆ ಒಂದು ಗಂಟೆ ಒಳಗೆಲ್ಲ ನಾವು ಊಟ ಸ್ಟಾರ್ಟ್ ಆದರೆ ಬೇಗ ಮುಗಿಯುತ್ತೆ ಅಂದರೆ ಹೇಗೆ ರಿಯಾಯಿತಿ ನಿಮ್ಮದು ಸ್ವಲ್ಪ ಡಿಸ್ಕೌಂಟ್ ಮಾಡಬೇಕಾಗುತ್ತೆ ಯಾಕೆ ಅಂತೇಳಿದರೆ ನಾವು ರೆಗ್ಯುಲರ್ ಬರುವುದು ಹೋಟ್ಲ್ ಅಂದರೆ ಯ ಯಾ ಹೊರಗಡೆ ಬಂದರೆ ನಿಮ್ಮ ಹೋಟ್ಲಿಗೆ ಬರುವುದು ಕಂಟಿನ್ಯೂ ಆಗಿ ಇದಕ್ಕಿಂತ ಮುಂಚೆ ಒಂದು ಪ್ರೋಗ್ರಾಮ್ ಆಗಿತ್ತು ಅದು ಕೂಡ ನಿಮ್ಮನ್ನೇ ಹೇಳಿದ್ವಿ ನಿಮ್ಮ ಪರಿಚಯ ಇದೆ ನಮಗೆ ನಮ್ಮದು ಮನೆಯಲ್ಲಿ ಫ್ಯಾಮಿಲಿಯದ್ದು ಯಾರೇ ಪ್ರೊ ಫಂಕ್ಷನ್ ಇದ್ದರೂ ಕೂಡ ನಿಮ್ಮನ್ನೇ ಕರೆಯುವುದು ಹಾಗಾಗಿ ಸ್ವಲ್ಪ ಸ್ವಲ್ಪ ಕಡಿಮೆಯಾಗಿ ಅಂದರೆ ರಿಯಾಯಿತಿ ಮಾಡಿ ಮಾಡಿದರೆ ಸ್ವಲ್ಪ ನಮಗೂ ಚಂದಾಗಿ ಇರುತ್ತೆ ಯಾಕೆ ಅಂತೇಳಿ ನಿಮ್ಮದು ಒಂದು ನೂರೈವತ್ತೈದು ಜನ್ರಿಗೆ ಒಂದು ಇಪ್ಪತ್ತು ಎತ್ ಎಷ್ಟು ಆಗ್ಬೋದು ಇಪ್ಪತ್ತು ಸಾವಿರ ಆಗ್ಬೋದು ನಮಗೆ ಒಂದು ಹದಿನೈದು ಸಾವಿರದಲ್ಲಿ ಮಾಡಿ ಮಾಡಿಕೊಡಿ ಯಾಕೆ ಅಂತೇಳಿದರೆ ಕಂಟಿನ್ಯೂ ನಾವು ನಿಮ್ಮ ಹತ್ರನೆ ಹೇಳ್ತಿರೋದು ಹ್ಞೂ ಮತ್ತು ಊಟದ್ದು ನಿಮ್ದು ಏನು ಕಂಪ್ಲೇಂಟ್ ಇಲ್ಲ ಇಲ್ಲಿ ತನಕ ಯಾಕೆ ಅಂತೇಳಿದರೆ ತುಂಬ ಚೆನ್ನಾಗಿ ಮಾಡಿದ್ದೀರಿ ಏನೂ ಇದಕ್ಕಿಂತ ಮುಂಚೆ ಪ್ರೋಗ್ರಾಮ್ ಎಲ್ಲ ಆಗಿದೆ ಏನು ಕಂಪ್ಲೇಂಟ್ ಇಲ್ಲ ಹಾಗಾಗಿ ನಿಮ್ಮನ್ನೇ ರೆಫರ್ ಮಾಡ್ತಿದ್ದೆ ಅಂದರೆ ತುಂಬ ಫ್ಯಾಮಿಲಿ ಅವ್ರು ಹೇಳಿದರು ಹಿಂದಿನ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗಾಗಿ ಈ ಸಲ ಕೂಡ ನಿಮ್ಮನ್ನೇ ಹೇಳಿರೋದು ಹಾಗಾಗಿ ಮತ್ತು ನಿಮ್ಮದು ಟೇಶ್ಟ್ ಬಗ್ಗೆ ಏನು ಕಂಪ್ಲೇಂಟ್ ಏನಿಲ್ಲ ಒಳ್ಳೆಯ ಅದಕ್ಕೋಸ್ಕರ ನಾವು ರೆಗ್ಯುಲರ್ ಆಗಿ ನಿಮ್ಮ ಹೋಟೆಲಿಗೆ ಬರ್ತಾ ಇರೋದು ಹಾಗಾಗಿ ಸ್ವಲ್ಪ ಏನಾದರೂ ನಿಮ್ಮ ಕಡೆಯಿಂದ ರಿಯಾಯಿತಿ ಬೆಲೆ ಸ್ವಲ್ಪ ಕಡಿಮೆ ಮಾಡಿದರೆ ಒಳ್ಳೆಯದಾಗಿರುತ್ತೆ ಹ್ಞೂ ಹೌದು ಮತ್ತೇನೂ ಸಮಸ್ಯೆ ಏನಿಲ್ಲ ಆದಷ್ಟು ಟೈಮ್ಗೆ ಕರೆಕ್ಟಾಗಿ ಬನ್ನಿ ಯಾಕೆ ಅಂತೇಳಿದರೆ ದೂರದಿಂದ ಬರ್ತಾರೆ ದೂರದಿಂದ ಬೇಗ ನೀವೂ ಬಂದರೆ ಅವರು ಊಟ ಮಾಡಿ ಎಲ್ಲ ಬೇಗ ಹೊರಡ್ಲಿಕ್ಕೆಲ್ಲ ಸುಲಭ ಆಗುತ್ತೆ ಯಾಕೆ ಅಂತೇಳಿದರೆ ಅದು ವಾರದ ಮಧ್ಯ ಪ್ರೋಗ್ರಾಮ್ ಇರುದರಿಂದ ಕೆಲಸ ಕೆಲಸಕ್ಕೆ ಹೋಗುವವರೆಲ್ಲ ಬರ್ತಾರೆ ಕೆಲಸ ಅಂದರೆ ಡ್ಯೂಟಿ ಮಧ್ಯದಲ್ಲಿ ಬಂದು ಅವರಿಗೆ ಮತ್ತೆ ಪುನಃ ಡ್ಯೂಟಿಗೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಬೇಗ ಎಲ್ಲ ಬಂದರೆ ನೀವು ಸ್ವಲ್ಪ ಬೇಗ ಊಟ ಎಲ್ಲ ಮುಗಿಸ್ಕೊಂಡು ಬೇಗ ಹೋಗ್ತಾರೆ ಅವರು ಅಂದರೆ ತುಮ್ ಸು ತುಂಬ ದೂರದಿಂದ ಅವ್ರು ಬರ್ತಾರೆ ಅಥ್ವಾ ಹತ್ತಿರದಿಂದ ಹತ್ತಿರದಿಂದ ಜಾಸ್ತಿ ಬರುವುದು ಅಂದ್ರೆ ಆಫೀಸ್ನಲ್ಲಿ ವರ್ಕ್ ಮಾಡುವವರೆಲ್ಲ ಬರ್ತಾರೆ ಹಾಗಾಗಿ ಅವರನ್ನನ್ನು ನೀವು ಬೇಗ ಬಂದರೆ ಬೇಗ ಕಳಿಸ್ಬೋದು ಹಾಗಾಗಿ ಸಮಯಕ್ಕೆ ಸರಿಯಾಗಿ ಬಂದರೆ ಒಳ್ಳೆಯದು ಮತ್ತು ನೀವು ಸ್ವಲ್ಪ ರಿಯಾಯಿತಿ ಮಾಡಿ ಸ್ವಲ್ಪ ಡಿಸ್ಕೌಂಟ್ ಮಾಡಿ ನಾವು ನೆಕ್ಸ್ಟ್ ಪ್ರೋಗ್ರಾಮಿದ್ದು ಕೂಡ ನಿಮಗೇನೇ ಹೇಳ್ತೇವೆ ತುಂಬ ನಮ್ಮ ನಮ್ಮ ಕಡೆಯಲ್ಲಿ ತುಂಬ ಫ್ಯಾಮಿಲಿ ಫಂಕ್ಷನ್ ಎಲ್ಲ ಆಗ್ತಾ ಇರುತ್ತೆ ನಾವು ನೆಕ್ಸ್ಟ್ ಬಂದರೂ ನಿಮ್ಮನ್ನೇ ನಿಮ್ಮನ್ನೇ ಸಂಪರ್ಕಿಸ್ತೇವೆ ಸರಿ ಧನ್ಯವಾದಗಳು